ಅಡುಗೆ ಮಾಡಬೇಕು ಅಂದರೆ ಮೊದಲು ನಾವು ಸಿದ್ದಪಡಿಸ್ಕೊಳ್ಬೇಕಾಗಿರೊ ಪದಾರ್ತಗಳೆಂದ್ರೆ ನಾವು ಫಸ್ಟ್ ಏನು ಅಡುಗೆ ಮಾಡ್ತಾಯಿದ್ದೀವಿ ಅಂತ ಇವಾಗ ಬಿಸಿಬೇಳೆ ಬಾತ್ ಮಾಡ್ತೀವಿ ಅಂದರೆ ಅದಕ್ಕೆ ಫಸ್ಟು ಬೇಳೆ ಹಾಕೀ ಕೂಗಿಸ್ಕೊಳ್ತೀನಿ ಬೇಳೆ ಹಾಕಾದ್ಮೇಲೆ ತರಕಾರಿ ಎಲ್ಲ ಹಚ್ಚಿ ತರಕಾರಿ ಎಲ್ಲ ಪ್ರೀ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ಹಿಂದಿನ ದಿವಸವೇ ನಾನೂ ಪ್ರೀ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ ತರಕಾರಿಗಳೆಲ್ಲ ಹಚ್ಚಿ ಇವಾಗ ಬೇಳೆ ಕೂಗಾದ್ಮೇಲೆ ತರಕಾರಿ ಹಾಕಿ ಏನೇನು ತರಕಾರಿ ಅಂದರೆ ಬೀನ್ಸು ಕ್ಯಾರೇಟು ನವಿಲು ಕೋಸು ಏನು ಟಮೋಟೊ ಈರುಳ್ಳಿ ಇದೆಲ್ಲ ಹಾಕಿ ಒಂದು ವಿಷಿಲ್ಲು ಓಡಿಸ್ತೀನಿ ಮತ್ತೆ ಬೇಳೆ ಅದೆಲ್ಲ ಆದ್ಮೇಲೆ ಮತ್ತೆ ನೆಕ್ಸ್ಟು ಅಕ್ಕಿ ಹಾಕಿ ಮತ್ತೆ ಅಕ್ಕಿ ಬೇಯಿಸ್ತೀನಿ ತರಕಾರಿ ಬೇಳೆ ಅಂದರೆ ಬೆಂದಿರುತ್ತೆ ಮತ್ತೆ ಇನ್ನೊಂದ್ಸರಿ ಅಕ್ಕಿ ಹಾಕಿ ಬೇಯಿಸ್ಬಿಟ್ಟು ಅದಕ್ಕೆ ಬೇರೆ ಒಗ್ಗರಣೆ ಕೊಡ್ತೀನಿ ಸಾಸಿವೆ ಕರಿಬೇವು ಇಂಗು ಈರುಳ್ಳಿ ಮತ್ತೆ ಈರುಳ್ಳಿ ಹಾಕ್ತೀನಿ ಒಗ್ಗರಣೆಗೆ ಈರುಳ್ಳಿ ಹಾಕಿ ಹುರಿದು ಮತ್ತೆ ಬಿಸಿಬೇಳೆ ಬಾತ್ ಪುಡಿ ಹಾಕಿ ಹುರಿದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹುಣಸೇ ಹಣ್ಣು ಅದಕ್ಕೆ ಹುಣಸೇಹಣ್ಣು ಹಾಕಿ ಆಂ ಹಾಕಿ ಹುಣಸೇ ಹಣ್ಣು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಅದು ಹುಣಸೇ ಹಣ್ಣು ಎಣ್ಣೆಲೇ ಫ್ರೈ ಆಗಬೇಕು ಎಣ್ಣೆಲಿ ಫ್ರೈ ಆದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಫ್ರೈ ಆದಮೇಲೆ ಅದೆಲ್ಲ ಕುದ್ಸಿದ ಮೇಲೆ ಆಮೇಲೆ ಮತ್ತೇ ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿಯೇ ಕು ಅದೆಲ್ಲ ಕುದ್ದಾದ್ಮೇಲಲೆ ಅದನ್ನು ಬೇಯ್ಸಿರ್ತೀವಲ್ವ ಬೇಳೆ ತರಕಾರಿ ಅನ್ನ ಇದೆಲ್ಲ ಬೇಯಿಸಿರ್ತೀವಲ್ವ ಅದಕ್ಕೆ ಹಾಕಿ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಿಟ್ಟಿದ್ರೆ ಬಿಸಿಬೇಳೆ ಬಾತ್ ತುಂಬ ಚೆನ್ನಾಗಿರುತ್ತೆ ಆಮೇಲೇ ಪ್ರೀ ಪ್ರಿಷ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಅಂದರೆ ನಾನೂ ಸೊಪ್ಪು ಮಾಡಬೇಕು ಅಂದರೆ ಅದೂ ಅಷ್ಟೇ ಹಿಂದಿನ ದಿವಸನೇ ಸೊಪ್ಪು ತಗೊ ಬಂದಿರ್ತೀನಿ ಮಾರ್ಕೇಟಿಂದ ತಗೊ ಬರ್ತಿರ್ತೀನಿ ಅದು ಬೇರೆ ಬೇರೇ ಇವಾಗ ಸಬ್ಬಸಿಗೆ ಆಗಲಿ ಪಾಲಕ್ ಮೆಂತ್ಯ ಕಿರ್ಕಿ ಕಿರೇ ಸೊಪ್ಪು ಯಾವುದೇ ಸೊಪ್ಪಾಗಲಿ ನಾನೂ ಎಲ್ಲ ಮೂರು ಥರ ಸೊಪ್ಪು ಅಂದ್ರೆ ಮೂರು ಥರ ಸೊಪ್ಪನ್ನೂ ಚಾ ಬಿಡಿಸಿ ಸಪ್ರೇಟ್ ಸಪ್ರೇಟಾಗಿ ಹಾಕಿ ಇಟ್ಕೊಂಡು ಅದು ನಾಳೆ ಅದ್ರ ನಾಳೆಗೆ ನಾನು ಮಾಡ್ಕೊಳ್ತೀನಿ ಆವತ್ತೇ ಮಾಡೋಲ್ಲ ಸೊಪ್ಪು ಸಾರು ಅಂದರೆ ನಾನು ಆವತ್ತೇ ತಂದೂ ಆವತ್ತೆ ಮಾಡಲ್ಲ ಇಂದಿನ ದಿವಸವೇ ನಾನು ಪ್ರಿ ಯಾವುದು ಯಾವುದೇ ಆಗಲಿ ನಾನು ಏನೇ ಇವಾಗ ನಾಳೆ ಏನು ಅಡುಗೆ ಮಾಡಬೇಕು ಅಂದ್ಕೊಳ್ತೀನಿ ಮಾಡಬೇಕು ಅಂದ್ಕೊಳ್ತೀನೋ ಅದೂ ಮೊದಲೇ ನಾನು ಪ್ರೀ ಪ್ರಿಪ್ರೇಷನ್ ಮಾಡಿಕೊಂಡು ಹಿಂದಿನ ದಿವಸ ತಂದು ಅದನ್ನು ಚೆನ್ನಾಗಿ ಬಿಡಿಸಿ ಕವರ್ಗೆ ಹಾಕಿ ಇಟ್ಕೊಳ್ತೀನಿ ತೊಳೆಯಲ್ಲ ಏಕೆಂದ್ರೆ ತೊಳೆದ್ರೆ ಮತ್ತೆ ಅದೆಲ್ಲ ತುಂಬ ಹಸಿ ಆಗಿಬಿಡುತ್ತೆ ಕ ಫ್ರಿಡ್ಜ್ಗೆ ಹಾಕಿದ್ರೆ ಅದೂ ಹೊರ್ಟೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ಬರೀ ಬಿಡ್ಸಿಟ್ಕೊಳ್ತೀನಿ ಅಷ್ಟೆ ಬಿಡಿಸಿ ಕವರ್ಗೆಲ್ಲ ಹಾಕಿ ಫ್ರಿಡ್ಜ್ಗೆ ಎತ್ತಿಟ್ಟಿರ್ತೀನಿ ಅದರ ನಾಳೇ ಹಾಕ್ತೀನಿ ಸಾಂಬಾರ್ಗೆ ಆಮೇಲೆ ಅದೂ ಹೂ ಅದು ಸೊಪ್ಪು ಜೊತೆ ಹುರುಳಿಕಾಳು ಏನಾದರೂ ಹಾಕಬೇಕು ಅಂದರೆ ಅಷ್ಟೇ ಹುರುಳಿಕಾಳನ್ನೂ ಹಿಂದಿನ ದಿವಸನೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆವಾಗ ಹಾಕಿ ಅದನ್ನೆಲ್ಲ ಗಾಳಿ ಮಾಡಿ ಹುರುಳಿಕಾಳು ಅಂದರೆ ತುಂಬ ತುಂಬ ಹೊತ್ತು ಬೇಯಬೇಕು ಹಾಗಾಗಿ ಒಂದು ಮೂರ್ನಾಲ್ಕು ವಿಷಲ್ ಅದು ಬೇಯಿಸಿ ಆದ್ಮೇಲೆ ಹುರುಳಿಕಾಳು ಜೊತೆ ಹಾಕಬೇಕು ಅಂದರೆ ಫಸ್ಟು ಹುರುಳಿಕಾಳು ಹಾಕಿಬಿಡ್ತೀನಿ ಹಾಕಿ ಅದು ಬೆಂದಾದ್ಮೇಲೇ ಸೊಪ್ಪು ಇದಾಕಿ ಬೇಯಿಸಿ ಬೇಯಿಸ್ಬಿಟ್ಟು ಬಸ್ಸಿ ಬಸಿದು ಬಸ್ಸಾರು ಮಾಡ್ತೀನಿ ಹುರುಳಿಕಾಳು ಮತ್ತು ಸೊಪ್ಪು ಹಾಕಿ ಹಂಗಾಗಿ ಹಾಗೆ ಸೊಪ್ಪು ಮಾಡ್ತೀನಿ ಆಮೇಲೆ ಇವಾಗ ಏನು ಪುಳಿಯೋಗ್ರೆ ಮಾಡಬೇಕು ಅಂದ್ರೂನು ಅಷ್ಟೇ ಪುಳಿಯೋಗ್ರೆ ಗೊಜ್ಜು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಗೊಜ್ಜೆಲ್ಲ ಹಿಂದಿನ ದಿವಸನೇ ರೆಡಿ ಮಾಡಿಕೊಂಡು ಅದು ನಾಳೆ ಏಕೆಂದ್ರೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿರ್ತಾರೆ ಸೊ ಹಂಗಾಗಿ ಅದೆಲ್ಲ ಹುರಿದು ಕಡಲೆ ಇವಾಗ ಪುಡಿ ಮಾಡಬೇಕು ಅಂದರೆ ಅದಕ್ಕೆ ಕಡಲೆ ಬೀಜ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಧನಿಯಾ ಇದೆಲ್ಲ ಹಾಕಿ ಹುರಿದು ಆಮೇಲೆ ಅದು ಲಾಸ್ಟಲ್ಲಿ ಮೆಣ್ಶಿನ್ಕಾಯಿ ಒಣ ಮೆಣ್ಶಿನ್ಕಾಯಿ ಹಾಕಿ ಹುರಿದು ಮಾಡಿ ಪುಡಿ ಮಾಡ್ಕೊಳ್ತೀನಿ ನೆಕ್ಸ್ಟೂ ಏನೆಂದ್ರೆ ಕೊಬ್ಬರಿ ಇದು ಎಳ್ಳು ಅದು ಬೇರೆ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಇದು ಬೇರೆ ಪುಡಿ ಮಾಡಿರ್ತೀನಿ ಖಾರಕ್ಕೆ ಇದೂ ಎಳ್ಳು ಮತ್ತೆ ಕೊಬ್ಬರಿ ಅಂದರೆ ಅದು ತುಂಬ ಟೇಶ್ಟ್ ಕೊಡುತ್ತೆ ಹಂಗಾಗಿ ಲಾಸ್ಟಲ್ಲಿ ಮೇಲೆ ಹಾಕ್ಕೊಳ್ಳೋದಕ್ಕೆ ಹಾಂ ಅದು ಪುಡಿ ಮಾಡಿ ಅದು ಸಪ್ರೇಟಾಗಿ ಹಾಕಿರ್ತೀನಿ ಇದ್ನ ಮಾತ್ರ ಪುಡಿ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಒಂದು ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡ್ಕೊಂಡಿರು ಕೊಂಡಿರ್ತೀನಿ ಅದು ಆ ನಾಳೆಗೆ ಮಾಡುವ ಟೈಮ್ಗೆ ನಾಳೆ ಬೆಳಗ್ಗೆ ಮಾಡಬೇಕು ಅಂದರೆ ಎದ್ದು ಮಾ ಅನ್ನ ಇಟ್ಬಿಡ್ತೀನಿ ಒಂದು ಕಡೆ ಅನ್ನ ಇಟ್ಟಿರ್ತೀನಿ ಇನ್ನೊಂದು ಕಡೆ ಒಗ್ಗರಣೆಗೆ ಇಟ್ಟಿರ್ತೀನಿ ಅದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೇಬೇಳೆ ಕಡಲೇಬೀಜ ಉದ್ದಿನಬೇಳೆ ಇದೆಲ್ಲ ಹಾಕಿ ನಾವು ಏನು ಮಾಡಿರ್ತಿವೋ ಅದು ಪುಡಿ ನಮಗೆ ಎಷ್ಟು ನಾವು ಯಾವು ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀವೋ ಒಂದು ಜನಕ್ಕೆ ಒಬ್ರಿಗೆ ಇಬ್ರಿಗೆ ನಾಲ್ಕು ಜನ ನಮ್ಮ ನಾಲ್ಕು ಜನಕ್ಕೆ ನಾನು ನಾಲ್ಕು ಸ್ಪೂನ್ ಹಾಕ್ತೀನಿ ನಾಲ್ಕು ಸ್ಫೂನ್ ಬೇಕೇ ಬೇಕು ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ನಾಲ್ಕು ಸ್ಪೂನ್ ಹಾಕಿ ಒಂದು ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೇ ಹಣ್ಣನ್ನ ನೀರಲ್ಲಿ ನೆನ್ಸ್ಕೊಳ್ಬೇಕು ನೆನೆಸ್ಕೊಂಡು ಅದು ಚೆನ್ನಾಗಿ ಹಿಸುಕಿ ಮಾಡಿ ಅದನ್ನು ಸೋರಿಸಿ ಹಾಕೊಂಡ್ಬಿಟ್ಟು ಎರಡನ್ನು ಒಗ್ಗರಣೆಲೇ ಹಾಕೊಂಡ್ಬಿಡೋದು ಪುಡಿ ಇದು ಹುಣಸೇಹಣ್ಣು ಹಾಕಿ ಚನ್ನಾಗ್ ಕುದ್ದಾದ್ಮೇಲೆ ಲಾಸ್ಟಲಿ ಹಾಂ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆ ಬರಬೇಕು ಎಣ್ಣೇ ಬರೋ ತನಕ ಅದೂ ಕುದಿಬೇಕು ನೀರಲ್ಲಿ ಚೆನ್ನಾಗಿ ಕುದ್ದಾ ಎಣ್ಣೆಲೆ ಕುದ್ದಾದಮೇಲೆ ಆಮೇಲೆ ಆಫ್ ಮಾಡಿಬಿಟ್ಟು ಲಾಸ್ಟಿಗೆ ಅನ್ನ ಮಾಡಿರ್ತೀವಲ್ವ ಅದು ಅನ್ನ ಪಾತ್ರೆನ ಒಂದು ಉದ್ದ ಅಗಲವಾಗಿರೋ ಪಾತ್ರೆಗೆ ಹಾಕಿ ಆರಿಸ್ಬಿಟ್ಟು ಇದು ಗೊಜ್ಜು ಹಾಕಿ ಅದರ ಮೇಲೆ ನಾನೂ ಮಾಡಿಟ್ಕೊಂಡಿರ್ತೀನಲ್ವ ಎಳ್ಳು ಮತ್ತೆ ಕೊಬ್ಬರಿ ಅದೆರಡೂ ಹಾಕಿ ಮಿಕ್ಸ್ ಮಾಡಿ ಮಾಡಿರ್ತೀನಿ ಪುಳಿಯೋಗ್ರೆ ಮಾತ್ರ ಫೇವ್ರೆಟ್ ನನ್ನ ಮಗನಿಗೆ ಯಾವಾಗಲೂ ಅಮ್ಮ ಏ ನನ್ಗೆ ಇವಾಗ ಏನಾದರೂ ಬೇಕು ಅಂದ್ರೆ ಅಮ್ಮಾ ಇವತ್ತು ಪುಳಿಯೋಗ್ರೆ ಮಾಡಿಬಿಡಮ್ಮ ನಾಳೆ ಅಂತಲೇ ಅವನಿಗೆ ತುಂಬ ಫೇವ್ರೇಟ್ ಪುಳಿಯೋಗ್ರೆ ಅಂದರೆ ಆಮೇಲೆ ನನಗೂ ಈಸಿಯಾಗಿರುತ್ತೆ ಏಕಂದ್ರೇ ಹಿಂದಿನ ದಿವ್ಸನೇ ಮಾಡಿರ್ತೀವಲ್ವ ಏನೂ ಒಂದು ಅರ್ಧ ಗಂಟೆ ಆದರೆ ಸಾಕು ಪುಳಿಯೋಗ್ರೆ ಮಾಡೋದಕ್ಕೆ ಮಾಡಿ ಇಟ್ಬಿಡ್ತೀನಿ ಹಾಗಾಗಿ ನೆಕ್ಸ್ಟ್ ನನ್ನ ಮಗಳಿಗೆ ಪೊಂಗಲ್ ಅಂದರೆ ತುಂಬ ಇಷ್ಟ ಪೊಂಗಲ್ ಅಂದರೆ ಅವಳಿಗೆ ತುಂಬ ಇಷ್ಟ ಇವಾಗ ಪೊಂಗಲೂ ಅಷ್ಟೆ ನನಗೆ ಒಂದು ಆಫ್ ಆ್ಯನ್ ಅವರ್ ಆದರೆ ಸಾಕು ಬೇಳೆ ಮತ್ತು ಬೇಳೆ ಹು ಬೇಳೆ ಹುರ್ಕೊಳ್ಬೇಕು ಹುರಿಸ್ಬಿಟ್ಟು ಬೇಳೆ ಹಾಕಿ ಮ್ಯಕ್ಕೊಂಬಿಡ್ತೀನಿ ಒಂದು ಹತ್ತು ನಿಮಿಷ ಆದರೆ ಸಾಕು ಏಕೆಂದ್ರೆ ಹುಣಸೆ ಹಾಕಿದ್ರೇ ಏನು ಅಂದರೆ ತುಂಬ ಸಾಫ್ಟ್ ಬರುತ್ತೆ ಸಾಫ್ಟ್ ಬರುತ್ತೆ ಅನ್ನೋ ಇದಕ್ಕೇ ನಾವು ಹುಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಲು ತಿನ್ನೋದಕ್ಕೆ ಹಾಂಗಾಗಿ ನಾನು ಒಂದು ಸ್ವಲ್ಪ ಆಕ ಆಚೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪೊಂಗಲ್ಗೆ ಹುರ್ದು ಬಿ ಹುರಿಸ್ಬಿಟ್ಟು ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಹಾಕಿಬಿಟ್ಟು ತೊಳೆದು ಇಟ್ಬಿಟ್ಟು ಹೊರ್ಟೋಗಿ ಆಚೆ ನೀರಾಕಿ ರಂಗೋಲಿ ಇಟ್ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೊತ್ತಿಗೆ ನಾನು ಅಷ್ಟು ಆ ಕೆಲಸ ಮುಗ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಸಾಫ್ಟ್ ಆದ್ಮೇಲೆ ನಾನು ಒಗ್ರಣೆಗೆ ಎಲ್ಲ ಇಟ್ಕೊಂಡ್ಬಿಡ್ತೀನಿ ಇವಾಗ ಸಹ ಏನೇನು ಬೇಕು ಅಂದರೆ ಸಾಸಿವೆ ಜೀರ್ಗೆ ಮೆಣ್ಸು ಶುಂಠಿ ಒಂದು ಸ್ವಲ್ಪ ನಾನು ತುರ್ಕೊಳ್ತೀನಿ ಶುಂಠಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ಜಜ್ ಇಟ್ಕೊಳ್ತೀನಿ ಒಗ್ಗರಣೆಗೆ ಇಷ್ಟು ಇಟ್ಕೊಂಡು ಒಂದು ಟಮೋಟ ಅದಕ್ಕೆ ಇಷ್ಟು ಹಾಕಿ ಹುರ್ಕೊಂಡು ಎಣ್ಣೆಗೆ ಹಾಕಿ ಹುರಿದ್ಬಿಟ್ಟು ಆಮೇಲೆ ನಾವು ಇದು ಏನೇ ನಾನು ಉಣೆ ಹಾಕಿರ್ತಿನೋ ಅಕ್ಕಿ ಬೇಳೆ ಇದೆರಡುನೂ ಅದಕ್ಕೆ ಹಾಕ್ಬಿಡ್ತೀನಿ ಆಮೇಲೆ ಅದು ಎಣ್ಣೆಲೆ ಒಂದು ಸ್ವಲ್ಪ ಎರಡು ನಿಮಿಷ ನಾನು ಫ್ರೈ ಮಾಡ್ಕೊಳ್ತೀನಿ ಯಾಕೆಂದ್ರೆ ಮಸಾಲೆ ಜೊತೆ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾ ಹಂಗಾಗಿ ಎಣ್ಣೆ ಜೊತೆಯೇ ಫ್ರೈ ಮಾಡಿ ಅದಕ್ಕೆ ಹಕ್ಕಿ ಹಾಕಿಬಿಟ್ಟು ಇಷ್ಟು ನೀರು ಇಷ್ಟಕ್ಕೆ ಇಷ್ಟು ಅಂತ ನೀರು ಹಾಕ್ತೀನಿ ಆದ್ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ತುರಿದ್ಬಿಟ್ಟು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಆವಾಗಲೇನೆ ಹಾಕಿ ಮುಚ್ಬಿಡ್ತೀನಿ ಅದು ಒಂದು ವಿಷಲ್ಗೆ ತುಂಬ ಚೆನ್ನಾಗಿ ಬಂದಿರುತ್ತೆ ಪೊಂಗಲ್ಲು ಅಷ್ಟೆ ಅದೂ ತುಂಬ ಫೇವ್ರೆಟ್ ಡಿಶ್ ನನ್ನ ಮಗಳಿಗೆ ಹಾಗಾಗಿ ಅದೂ ಬೇಗ ಆಗುತ್ತಲ್ಲ ಅದು ಇನ್ನು ಬೇರೆ ಇನ್ನೇನು ನಾನು ಪ್ರೀ ಪ್ರಿಪ್ರೆಷನ್ ಮಾಡ್ಕೊಳ್ತೀನಿ ಅಂದರೆ ಇವಾಗ ಚಪಾತಿ ಸಾಗು ಈ ಥರ ಮಾಡಬೇಕು ಅಂದರೆ ಅಷ್ಟೇ ಸಾಗುಗೆ ಎಲ್ಲ ಕಟ್ ಮಾಡಿಟ್ಕೊಂಡ್ಬಿಡ್ತೀನಿ ಇಂದಿನ ದಿವಸನೇ ನೇ ಯಾವುದ್ಯಾವ್ದು ಅಂದರೆ ಮೇಯ್ನಾಗಿ ಬೀನ್ಸು ಕ್ಯಾರೇಟು ನವಿಲು ಕೋಸು ಇದೆಲ್ಲ ತ ಹಚ್ಚಿಟ್ಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿಯೂ ಅಷ್ಟೆ ಅದೆಲ್ಲ ಬಿಡಿಸಿ ಇಟ್ಕೊಂಡ್ಬಿಟ್ಟರೆ ಯಾಕೆಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಅವರು ಹೋಗೋದರಿಂದ ನಾನು ಇಂದಿನ ದಿವ್ಸವೇ ಅದೆಲ್ಲ ಕ್ಲೀನ್ ಮಾಡಿ ಹಚ್ಚಿಟ್ಕೊಂಡ್ಬಿಡ್ತೀನಿ ಎಲ್ಲ ಹಚ್ಚಿಟ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದಿದ್ದ ತಕ್ಷಣನೇ ಚಪಾತಿ ಹಿಟ್ಟು ಕಲಸ್ಬಿಟ್ಟು ಸಾಗುಗೆಲ್ಲ ರೆಡಿ ಮಾಡಿರ್ತೀನಲ್ವಾ ಇನ್ನೇನಿಲ್ಲ ಇನ್ನೊಂದು ಈರುಳ್ಳಿ ಟೊಮೊಟೊ ಮಾತ್ರ ಕಟ್ ಮಾಡ್ಕೊಳ್ಬೇಕಾಗಿರುತ್ತೆ ಕಟ್ ಮಾಡಿಕೊಂಡು ಇದೆಲ್ಲ ಏನು ಇಂದಿನ ದಿವಸನೇ ಕಟ್ ಮಾಡಿರ್ತೀನೋ ಒಗ್ಗರಣೆಗೆ ಹಾಕೋ ಫಸ್ಟೂ ಒಗ್ರಣೆಗೆ ಇಟ್ಕೊಂಡು ಈರುಳ್ಳಿ ಟೊಮಾಟೊ ಹಾಕಿ ತರಕಾರಿ ಎಲ್ಲ ಹಚ್ಚಿಟ್ಟಿರ್ತೀವಲ್ವ ಅದು ಹಚ್ಚಿರೋ ತರಕಾರಿ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಮಸಾಲೆ ಏನೆಂದ್ರೆ ಇವಾಗ ಶುಂಠಿ ಬೆಳ್ಳುಳ್ಳಿ ಅದನ್ನೂ ಬಿಡ್ಸ್ ಇಟ್ಟಿರ್ತೀನಿ ಶುಂಠಿ ಬೆಳ್ಳುಳ್ಳಿ ಕೊ ಸ್ವಲ್ಪ ಕಾಯಿ ತುರಿ ಒಂದು ಈರುಳ್ಳಿ ಶ ಸ್ವಲ್ಪ ಚಕ್ಕೆ ಲವಂಗ ಇಷ್ಟೂ ಆಡಿಸ್ಕೊಂಡು ಒಂದು ಸ್ವಲ್ಪ ತರಕಾರಿ ಎಲ್ಲ ಎಣ್ಣೆಲೇ ಬೇಯ್ತಾ ಇರುತ್ತೆ ಬೆಂದಾದ್ಮೇಲೆ ಒಂದು ಐದು ನಿಮಿಷ ಬೆಂದಿರುತ್ತೆ ಅದು ಬೆಂದಾದ್ಮೇಲೆ ಇದು ಏನು ಆಡ್ಸಿರ್ತಿವೋ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹಾಗೆ ಓಪನ್ ಪ್ಯಾನಲ್ಲೇ ಐದು ನಿಮಿಷ ಉರಿತಾ ಇರಬೇಕು ಉರಿದ್ರೆ ಚೆನ್ನಾಗಿರುತ್ತೆ ಏಕೆಂದ್ರೆ ಹಂಗೆ ವಿಷಿಲ್ ಹಾಕಿ ಹಂಗೆ ನಾವೂ ಕುಕ್ಕರ್ ಲಿಡ್ ಹಾಕಿಬಿಟ್ರೆ ಏನಂದ್ರೆ ಚೆನ್ನಾಗಿರಲ್ಲ ಆ ಎಣ್ಣೆಲೇ ಹುರಿದಾ ಹುರಿಸು ಮಸಾಲೆ ಎಲ್ಲನೂ ಎಣ್ಣೆಲೇ ಉರಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಅದರಲ್ಲೇ ಹುರಿಸು ಮಾಡಿ ಒಂದೇ ಒಂದು ಎಣ್ಣೆ ಎಲ್ಲ ಸ್ವಲ್ಪ ಆಯಿಲ್ ಎಲ್ಲ ರಿಲೀಸ್ ಆದಮೇಲೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಿಲ್ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಹಂಗೆ ಮಾಡಿದ್ರೆ ಸ್